ಅಲೋ ಯಾರು ರೀ ಹೇಳಿ ರೀ

ಇಲ್ಲಿ ನಾವು ಬೆಳಗ್ಗೆ ಒಂಬತ್ತಕ್ಕೆ ಬರ್ತೀನಿ ರೀ ಆಗ ಒಂದು ಅಫ್ರಿಷನ್ ಐತ್ರಿ ನಮಗೆ ಅರ್ಜೆಂಟ್ ಮಧ್ಯಾಹ್ನ ಮ್ಯಾಗೆ ಬರ್ಬೋದು ರೀ ನೀವು

ಹ್ಞೂ ರೀ ಹ್ಞೂ ರೀ ಹಾಂ ಅರ್ಜೆಂಟ್ ಕೇಸ್ ಐತೇನು ಆಪ್ರೇಷನ್ ಮುಗಿದ್ ನಂತರ ನಾವು ಎರಡು ಗಂಟೆ ಸುಮಾರು ಸಿಕ್ತೀರಿ ಆದ್ರೆ ನೀವು ಬ್ಲಡ್ ಟೆಸ್ಟ್ ಅದನ್ನು ಏನಾರು ಮಾಡ್ಸಿರಿ ಏನು ರೀ ಹಿಂದಗಡೆ ಹ್ಞೂ ರೀ ಹ್ಞೂ ತಗೊಂಬನ್ರ್ ರೀ ಇಲ್ಲೀ ಬಸ್ ಸ್ಟ್ಯಾಂಡ್ ಎದ್ರಿಗೆ ನಮ್ಮ ಆಸ್ಪೆಟ್ಲ್ ಐತ್ರೀ ಅಲ್ಲಿ ಬಂದೂ ಆಮೇಲೇ ಸಿಸ್ಟ್ರ್ ಇರ್ತಾರೆ ರೀ ಅವ್ರಿಗೆ ಭೇಟಿಯಾಗಿ ಮಾತಾಡ್ರೀ ಆಮೇಲೆ ಇದನ್ನು ತಗೋಳ್ರಿ ಚೀಟಿ ಬರೆಸ್ಕೋ ರೀ ಬಂದು ಆಮೇಲೆ ನಾ ಬರ್ತೀನಿ ರೀ ಎರಡು ಗಂಟೆ ಸುಮಾರವಾಗ ತೊರಿಸ್ಕೊಂಡು ಹೋಗೋಣ ಬಸ್ ಸ್ಟ್ಯಾಂಡ್ ಎದ್ರಿಗೆ ಐತಿ ನೋಡಿ ರೀ ನಮ್ಮ ಆಸ್ಪೆಟ್ಲ್ ಹ್ಞೂ ರೀ ಸೋಮವಾರ ಬೆಳಗ್ಗೇ ಹತ್ರಲಿದ್ದ ಸಂಜೆ ಮುಂದೆ ಆರು ಗಂಟೆಯವರೆಗ್ ಇರ್ತೀನಿ

ನಮ್ಮದು ಬೆಳಗ್ಗೆ ಹತ್ತು ಗಂಟೆಗೆ ಆಸ್ಪೆಟ್ಲಿಗೆ ಬರ್ತೀವಿ ನಾವು ಹನ್ನೊಂದು ಹನ್ನೆರಡು ಗಂಟೆಗೆ ಸುಮಾರು ಆಗ್ಬೋದು ರೀ

ಹಾಸ್ಪೆಟ್ಲಿನಲ್ಲಿ ಎಮರ್ಜೆನ್ಸಿ ಇತ್ತು ಅಂದ್ರೆ ನೀವು ಹಾಸ್ಪೆಟ್ಲಿಗೆ ಬಂದು ಅಡ್ಮಿಟ್ ಆಗ್ರೀ ಆಗ ನಾವು ಬರ್ತೀವಿ ರೀ ನಮ್ಮ ಆಸ್ಪೆಟ್ಲ್ ಒಳಗೆ ಸಿಸ್ಟ್ರ್ ಇರ್ತಾರೆ ರೀ ಅವ್ರು ಕಡೆ ಬಂದು ಅಡ್ಮಿಟ್ ಆಗ್ರೀ ಅವರು ಎಲ್ಲ ಮೆಡಿಶನ್ ಕೊಡ್ತಾರೆ ರೀ ನಿಮಗೆ ಹ್ಞೂ ರೀ ಹ್ಞೂ ನೀವಾ ಓಕೆ ರೀ ಓಕೆ ರೀ ಇಡ್ಲಾ